ಹಲೊ ಇದು ಸ್ವಿಗ್ಗಿ ಅಲ್ವಾ ನಾನು ಆಕಾಶ್ ಅಂತ ಸಾಗರದಿಂದ ಮಾತಾಡ್ತಾ ಇದ್ದೇನೆ ಏನಾಯಿತೆಂದರೆ ಸರ್ ನಾನು ರೆಗ್ಯುಲರ್ ಆಗಿ ಸ್ವಿಗ್ಗಿ ಆ್ಯಪನ್ನು ಬಳಸ್ತಾಯಿದ್ದೇನೆ ಯಾವತ್ತಿನ ಹಾಗೆ ಇವತ್ತು ಕೂಡ ನಾನು ಸ್ವಿಗ್ಗಿ ಆ್ಯಪ್ನಲ್ಲಿ ಊಟ ಆರ್ಡರ್ ಮಾಡಿದ್ದೆ ಸರ್ ಒಂದು ಸುಮಾರು ಹನ್ನೆರಡುವರೆ ಹೊತ್ತಿಗೆ ನಾನು ಆರ್ಡರ್ ಮಾಡಿದ್ದೆ ಅದು ಡೆಲಿವರಿ ಆಗಲಿಕ್ಕೆ ಒಂದು ಸಾಧಾರಣ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತಕೊಳ್ತದಂತ ಅದರಲ್ಲಿ ಇತ್ತು ಸರ್ ಆದರೆ ನಮಗೆ ಅದು ಡೆಲಿವರಿ ಆಗುವ ಟೈ ಸಮಯ ಸಾಧಾರಣ ಒಂದುವರೆ ಗಂಟೆ ಆಗಿತ್ತು ಯಾಕಪ್ಪ ಇಷ್ಟು ಲೇಟ್ ಆಯಿತು ಅಂತ ಫುಡ್ ಡೆಲಿವರಿ ಬಾಯ್ ಹತ್ತಿರ ಕೇಳಿದರೆ ನಮಗೆ ಸ್ವಲ್ಪ ಹಾರಿಕೆಯ ಉತ್ತರ ನೀಡಿದ್ದಾರೆ ಇದು ನನಗೆ ಸ್ವಲ್ಪ ಬೇಸರ ತಂದಿದೆ ಯಾಕೆಂದರೆ ನಾನು ರೆಗ್ಯುಲರ್ ಆಗಿ ಸ್ವಿಗ್ಗಿಯಿಂದಲೇ ಆರ್ಡರ್ ಮಾಡ್ತಾ ಇರ್ತೇನೆ ಯಾವತ್ತೂ ಇಷ್ಟು ತಡ ಆಗಿರಲಿಲ್ಲ ಇವತ್ತು ತಡ ಆಯಿತಲ್ಲ ಅಂತ ಕೇಳಿದ್ದಕ್ಕೆ ನಿಮ್ಮ ಡೆಲಿವರಿ ಬಾಯ್ ನನಗೆ ಸ್ವಲ್ಪ ಹಾರಿಕೆಯ ಉತ್ತರನ ನೀಡಿದ್ದಾನೆ ಇದು ನನಗೆ ತುಂಬ ಬೇಸರ ತಂದಿದೆ ಅದಾದರೂ ಪರವಾಗಿಲ್ಲ ಸರ್ ಓಕೆ ಏನೋ ಒಂದು ಟ್ರಾಫಿಕ್ ಇರಬಹುದು ಆಗಿರಬಹುದು ಅಂತ ಅಡ್ಜಸ್ಟ್ ಮಾಡಿ ನಾನು ಡೆಲಿವರಿ ಬಾಯ್ಗೆ ಪೇ ಮಾಡಿ ಫುಡ್ ತಗೊಂಡಿದ್ದೇನೆ ಆದರೆ ಈ ಊಟ ಕೂಡ ಅಷ್ಟು ರುಚಿಯಾಗಿ ಇರಲಿಲ್ಲ ಸರ್ ನಾನು ಏನು ಆರ್ಡರ್ ಮಾಡಿದ್ದೇನೆಂದರೆ ವೆಜ್ ಬಿರಿಯಾನಿ ಜೀರಾ ರೈಸ್ ದಾಲ್ ತಡ್ಕ ಪನ್ನೀರ್ ಟಿಕ್ಕಾ ಮತ್ತು ಗೋಬಿ ಮಂಚೂರಿಯನ್ ಆರ್ಡರ್ ಮಾಡಿದ್ದೆ ಸರ್ ಯಾವುದರ ರುಚಿ ಕೂಡ ಅಷ್ಟು ಒಳ್ಳೆಯದಿರಲಿಲ್ಲ ಸರ್ ನಾನಿಷ್ಟು ದಿವಸ ಆರ್ಡರ್ ಮಾಡಿದ್ದೆ ಯಾವತ್ತೂ ನನಗೆ ಹೀಗಾಗಿರಲಿಲ್ಲ ಇಷ್ಟು ಕೆಟ್ಟದಾಗಿ ರುಚಿ ನನಗೆ ಆಗಿರಲಿಲ್ಲ ಆದರೆ ಇವತ್ತು ಆಯಿತು ಸರ್ ಅದಕ್ಕೆ ಅನ್ನ ಕೂಡ ಸ್ವಲ್ಪ ಬೆಂದಿರಲಿಲ್ಲ ಹಾಗಾಗಿ ನನಗೆ ನಾನು ಸ್ವಲ್ಪ ತಿಂದ ತಕ್ಷಣವೆ ನನಗೆ ಇದು ಬೇಡ ಅಂತನ್ನಿಸಿತು ಯಾಕೆಂದರೆ ಇಷ್ಟು ಕೆಟ್ಟದಾಗಿ ನನಗೆ ಅನ್ನಿಸಿರಲಿಲ್ಲ ಹಾಗಾಗಿ ನನಗೀಗ ಈ ಊಟವನ್ನು ಹಿಂತಿರುಗಿಸಬೇಕು ಸರ್ ನನಗೆ ರಿಟರ್ನ್ ಕೊಡಬೇಕು ಅದಕ್ಕೆ ನನಗೆ ಹೇಗೆ ರಿಟರ್ನ್ ಕೊಡುವುದು ಅಂತ ಗೊತ್ತಿಲ್ಲ ಅಂದರೆ ಈಗ ನಾನ ಫುಡ್ ಡೆಲಿವರಿ ಆಗಿ ಈಗಾಗಲೇ ಒಂದು ಅರ್ಧ ಗಂಟೆ ಆಗಿದೆ ಹಾಗಾಗಿ ನಾನು ಏನು ಮಾಡೋದು ಅಂತ ಗೊತ್ತಾಗುವುದಿಲ್ಲ ನನಗೆ ಆ್ಯಪಲ್ಲಿ ಏನಾದರೂ ಆಪ್ಷನ್ ಇದೆಯಾ ರಿಟರ್ನ್ ಮಾಡಲಿಕ್ಕೆ ಅಥವಾ ನಿಮಗೆ ಕರೆ ಮಾಡಿಯೇ ನಿಮ್ಮ ಹತ್ರ ಮಾತಾಡ ಮಾತಾಡಿ ರಿಟರ್ನ್ ಮಾಡಬೇಕಾ ಅಂತ ಗೊತ್ತಾಗ್ತಾಇಲ್ಲ ಅದಕ್ಕೆ ನಾನು ನಿಮಗೇನೇ ಈಗ ನೇರವಾಗಿ ಕರೆ ಮಾಡಿದ್ದೇನೆ ಅಂದರೆ ನಾನೀಗ ರಿಟರ್ನ್ ಮಾಡಬೇಕಾದರೆ ಅದರ ನಿಯಮಾವಳಿ ಏನು ಅಂದರೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಒಳಗೆ ಮಾತ್ರ ರಿಟರ್ನ್ ಮಾಡಬಹುದಾ ಹಾಗೇನಾದರೂ ಉಂಟಾ ಅಥವಾ ನಾನು ಹೇಗೆ ಇದನ್ನು ರಿಟರ್ನ್ ಮಾಡುವುದು ಆ್ಯಪಲ್ಲಿ ರಿಟರ್ನ್ ಮಾಡುವುದಾದ್ರು ಸಹ ಅಂತ ನನಗೆ ಗೊತ್ತಾಗಲಿಲ್ಲ ಅದಕ್ಕೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ ದಯವಿಟ್ಟು ಸ್ವಲ್ಪ ನನಗೆ ಸಹಕರಿಸಿ ನಾನು ನಿಮ್ಮ ಸ್ವಿಗ್ಗಿಯ ರೆಗ್ಯುಲರ್ ಕಸ್ಟಮರ್ ಆಗಿರುವುದರಿಂದ ಇದನ್ನು ಸ್ವಲ್ಪ ಪರಿಗಣಿಸಿ ಈ ಊಟ ನನಗೀಗ ಬೇಡ ಸರ್ ನಾನು ಈಗ ಬೇರೆ ಕಡೆಯಲ್ಲಿ ಊಟ ಮಾಡಿದ್ದೇನೆ ನಿಮ್ಮ ಈ ಏನು ನಿಮ್ಮ ಈ ಫುಡ್ ಉಂಟು ಅದನ್ನು ವಾಪಸು ತೆಗೆದ್ಕೊಳ್ಬೇಕಾಗಿ ವಿನಂತಿಸ್ತಿದ್ದೇನೆ ಒಂದು ವೇಳೆ ಆ್ಯಪಲ್ಲಿದ್ದರೆ ನನಗೆ ಆ್ಯಪಲ್ಲಿ ಹೇಗೆ ಅಂತ ಹೇಳಿಕೊಡಿ ಎಲ್ಲಿ ಹೋಗಿ ಏನನ್ನು ರಿಟರ್ನ್ ಆಪ್ಷನ್ ಇದೆ ಅಂತ ನನಗೆ ತಿಳಿಸಿ ದಯವಿಟ್ಟು ನನಗೆ ಸ್ವಲ್ಪ ಸಹಕರಿಸಿ